ಗ್ರಾಮಗಳ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಸವಾಲುಗಳು ಅಂತೀರ ಎಲ್ಲ ಉದ್ಯೋಗಕ್ಕೂ ಅದರದ್ದೇ ಆದ ಸವಾಲುಗಳಿದ್ದರೆ ರೈತರ ಉದ್ಯೋಗವೇ ಒಂದು ಸವಾಲು ಏಕೆ ಅಂತ ಹೇಳ್ತೀನಿ ಎಲ್ಲದ್ಕಿಂತ ಹೆಚ್ಚಾಗಿ ಕೃಷಿ ಭೂಮಿ ಆಸ್ತಿ ಹಳೆಯ ಆಸ್ತಿ ಯಾವುದೋ ಬಂದಿರುತ್ತೆ ಅರ್ಧ ಎಕರೆ ಒಂದೆಕರೆ ಎರಡೆಕ್ರೆ ಐದು ಎಕರೆ ಇರಬಹುದು ಹತ್ತು ಎಕರೆ ಇರಬಹುದು ಒಬ್ಬೊಬ್ರದ್ದು ಒಂದೊಂದು ಆಸ್ತಿ ಇರುತ್ತೆ ಅದನ್ನ ಹಂಚ್ಕೊಳ್ಳೋವಾಗೇ ಒಂದಷ್ಟು ಕಿತ್ತಾಟ ಮಾಡ್ಕೊಂಡು ಒಂದಷ್ಟು ಜಮೀನು ತೊಗೊಂಡಿರ್ತಾರೆ ಇದಾದ್ಮೇಲೆ ಬೆಳೆ ಬೆಳೀಬೇಕು ನಮ್ಮ ಜಿಲ್ಲೆ ಬರ ಜಿಲ್ಲೆ ಚಿಕ್ಕಬಳ್ಳಾಪುರ ಇಲ್ಲಿ ಕೃಷಿ ಮಳೆಯಾಧಾರಿತ ಕೃಷಿ ಇಲ್ಲಿ ಯಾವುದೇ ನದಿ ನಾಲೆ ಇಲ್ಲ ಕೆರೆ ಆಧಾರಿತ ಕೆರೆಗಳಲ್ಲಿ ನೀರಿದ್ದರೆ ಮಳೆ ಬಂದರೆ ಕೆರೆಯಲ್ಲಿ ನೀರಿರ್ತದೆ ಈಗ ಯಾವುದು ಬೆಂಗಳೂರು ಕೊಳಚೆ ನೀರು ತಂದುಬಿಟ್ಟಿದ್ರು ಹಾಗಾಗಿ ಕೆರೆಗಳಲ್ಲಿ ಒಂದಷ್ಟು ನೀರಿರುತ್ತೆ ಬೋರ್ವೆಲ್ ಆಧರಿಸಿ ನಾವೆಲ್ಲ ಕೃಷಿ ಮಾಡ್ತೀವಿಲ್ಲಿ ಇನ್ನು ಸಮಸ್ಯೆಗಳು ಅಂತಂದರೆ ಕೃಷಿಗೆ ಸಮಸ್ಯೆಗಳಲ್ಲ ಸಮಸ್ಯೆನೇ ಕೃಷಿ ಇಲ್ಲಿ ಏಕೆಂದರೆ ಒಬ್ಬ ರೈತ ಒಂದು ಬೆಳೆ ಬೆಳೀಬೇಕೆಂದರೆ ಸುಮ್ಮನೆ ಅಲ್ಲ ಜಮೀನು ಹದ ಮಾಡಬೇಕು ಕಳೆ ಕೀಳಬೇಕು ಉತ್ತಬೇಕು ಆಮೇಲೆ ಬೀಜ ಬಿತ್ತಬೇಕು ಅದಕ್ಕೆ ತಕ್ಕಂಗೆ ನೀರು ಕಟ್ಟಬೇಕು ನೀರಿಲ್ಲ ಅಂದರೆ ಮಳೆ ಬರಬೇಕು ಮಳೆ ಬಂದಾಗ ಒಂದಷ್ಟು ಬೆಳೆ ಚಿಗುರುತ್ತೆ ಜೊತೆಗೆ ತಿರ್ಗಾ ಕಳೆ ಕೀಳಬೇಕು ಕಳೆಯೆಲ್ಲ ಕಿತ್ತಮೇಲೆ ಫಸಲು ಬರೋ ಟೈಮ್ಗೆ ಕಾಯ್ಬೇಕದನ್ನ ಹಸು ದನದಿಂದ ಇರಬಹುದು ಕಾಡುಪ್ರಾಣಿಗಳಿರಬಹುದು ಹಕ್ಕಿಗಳಿಂದ ಇರಬಹುದು ಬೆಳೆ ಕಾಯ್ಕೊಬೇಕು ಎಲ್ಲ ಆಯ್ತಾ ತಿರ್ಗಾ ಬೆಳೆ ಕಟಾವು ಮಾಡ್ತಾನೆ ಕಟಾವು ಮಾಡಿದ್ಮೇಲೆ ತಿರ್ಗಾ ಅದನ್ನ ಸಾಗಾಣಿಕೆ ಮಾಡ್ಕೊಂಡು ಮಾರ್ಕೆಟಿಗೆ ಎತ್ಕೊಂಡೋದ್ರೆ ಅದಕ್ಕೆ ತಕ್ಕ ಬೆಲೆ ಸಿಗಲ್ಲ ಎಷ್ಟೋ ಸಲ ಬೆಳೆ ಕಟಾವು ಮಾಡಿರೋ ಕೂಲಿ ಕೊಡೋದಕ್ಕೂ ಅವರಿಗೆ ಕೈಯ್ಯಿಂದ ಕೊಡಬೇಕಾಗತ್ತೆ ರೈತರಿಗೆ ಇದರಿಂದ ದುಡ್ಡು ಸಿಗಲ್ಲ ಅವರಿಗೆ ಬೆಳೆಯೋವಷ್ಟು ದುಡ್ಡು ಸಿಗಲ್ಲ ಇವೆಲ್ಲ ಸಾಮಾನ್ಯ ಸಮಸ್ಯೆಗಳು ಹವಾಮಾನ ಬದಲಾವಣೆಯಾಗಿದೆ ಈವಾಗ ಏನಾಗ್ತಾಯಿತ್ತು ಮುಂಚೆ ಜೂನ್ ಆದ್ಮೇಲೆ ಮಳೆ ಬರ್ತಾಯಿತ್ತು ಈವಾಗ ಹಾಗಿಲ್ಲ ಬಿಸಿಲು ಜೂನ್ ಆದಮೇಲೆ ಕಮ್ಮಿಯಾಗಿ ಆಗಿ ಈವಾಗ ಡಿಸೆಂಬರ್ ಆದ್ರೂ ನಲ್ವತ್ತು ಇರುತ್ತೆ ಬಿಸಿಲಿಗೆ ನಮ್ಮಲ್ಲಿ ಟೆಂಪರೇಚರು ಹಾಗಾಗಿ ಹವಾಮಾನ ಬದಲಾವಣೆಯಿಂದ ಬೆಳೆ ಸರಿಯಾಗಿ ಆಗ್ತಾಯಿದ್ಯಂತಿಲ್ಲ ಏನಾಗುತ್ತೆ ನವಂಬರ್ ಡಿಸೆಂಬರ್ ಮಂಜು ಶುರುವಾಗ್ತಾಯಿದ್ದಿದ್ದು ಈಗ ಜೂನ್ಗೆ ಶುರುವಾಗುತ್ತೆ ಮಳೆ ವರ್ಷದ ಎಲ್ಲ ತಿಂಗಳು ಸುರಿಯುತ್ತೆ ನಾನ್ ಸ್ಟಾಪು ಹಾಗಾಗಿ ರೈತರಿಗೆ ಹವಾಮಾನವೂ ಸಹಕಾರ ಕೊಡಲ್ಲ ಆರ್ಥಿಕ ಬೆಂಬಲ ಅಂದರೆ ಬ್ಯಾಂಕ್ನವರು ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾವ ಬ್ಯಾಂಕ್ನವರು ಲೋನ್ ಕೊಡಲ್ಲ ಲೋನ್ ಕೊಟ್ಟರೂ ಅದಕ್ಕೆ ನೂರು ಕಂಡೀಷನ್ ಹಾಕ್ತಾರೆ ಬಡ್ಡಿ ಜಾಸ್ತಿ ಹಾಕ್ತಾರೆ ಸಾಲ ತೊಗೊಂಡಿರೋ ರೈತ್ರು ಅಷ್ಟೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬಿಟ್ಟರೆ ಬಿಸ್ನೆಸ್ಮ್ಯಾನ್ಗಳು ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಏಕೆಂದರೆ ಒಂದು ಬೆಳೆಯನ್ನ ನಂಬಿ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಅತೀ ಹೆಚ್ಚು ನಾವು ಟೊಮೆಟೋ ಬೆಳೀತೀವಿ ಟೊಮೆಟೋ ಬೆಳೆಗೆ ಹಾಕ್ತೀವಿ ಬೆಲೆ ಬಂತು ಅಂದ್ಬಿಟ್ಟು ಬೆಲೆ ಬರುತ್ತೆ ಅಂತ ಬಹಳ ನಂಬಿಕೆ ಟೊಮೆಟೋ ಕೈ ಹಿಡಿಯುತ್ತೆ ನಮಗೆ ಅಂತ ಟೊಮೆಟೋ ಬೀಜ ತರ್ತೀವಿ ಬೀಜ ನಾಟಿ ಮಾಡ್ತೀವಿ ಇಲ್ಲ ಸಸಿ ತಂದು ನಾಟಿ ಮಾಡ್ತೀವಿ ಅದಕ್ಕೆ ಗೊಬ್ಬರ ಕೊಡಬೇಕು ಔಷಧಿ ಹೊಡಿಬೇಕು ಕಡ್ಡಿ ಕಟ್ಟಿ ದಾರ ಕಟ್ಟಬೇಕು ಒಂದು ಎಕರೆ ಬೆಳೆ ಮಾಡೋಕ್ಕೆ ಇಲ್ಲಾಂದ್ರೂ ಕಮ್ಮಿ ಅಂದ್ರೂ ಒಂದುವರೆಯಿಂದ ಎರಡು ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಅಷ್ಟು ಬಂಡವಾಳ ಹಾಕಿದಮೇಲೆ ಏನೋ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಒಂದು ಬಾಕ್ಸ್ ಒಂದು ಬಾಕ್ಸ್ ಅಂದರೆ ಹತ್ತು ಕೆ ಜಿ ಒಂದು ಬಾಕ್ಸ್ಗೊಂದು ಎಂಟುನೂರು ರೂಪಾಯಿಯೋ ಸಾವಿರ ರೂಪಾಯಿಯೋ ಸಿಕ್ಕಿದರೆ ನಾವೊಂದ್ಚೂರು ಉಸ್ ಉಸಿರಾಡಬಹುದು ಅದೇನಾಗ್ತದೆ ಬೆಳೆ ಬರೋ ಟೈಮಿಗೆ ಕರೆಕ್ಟಾಗಿ ಒಂದು ಬಾಕ್ಸ್ ಹತ್ತು ರೂಪಾಯಿ ಆಗಿರುತ್ತೆ ಅಂದರೆಈಗ ಎಷ್ಟೋ ಸಲ ನಾವು ರೈತರು ಟೊಮೆಟೋನ ಹೊಲಗಳಲ್ಲೇ ಅಲ್ಲೇ ತಿರುಗ ಅದ್ರಮೇಲೆ ಹೂತ್ಬಿಟ್ಟು ಅದನ್ನ ಹಾಗೆ ಗೊಬ್ಬರ ಮಾಡಿಬಿಡ್ತೀವಿ ಏಕೆಂದರೆ ಅದನ್ನ ಟೊಮೆಟೋ ಕೀಳೋದಕ್ಕೆ ಕೂಲಿ ಕೊಡಬೇಕು ಅದನ್ನ ಕೊ ಹೊಲದಿಂದ ಎ ಪಿ ಎಮ್ ಸಿ ತೊಗೊಂಡೋಗೋಕೆ ದುಡ್ಡು ಕೊಡಬೇಕು ಅಷ್ಟೆಲ್ಲ ದುಡ್ಡು ಕೊಡಬೇಕೆಂದರೆ ಇಲ್ಲಿ ಬೆಳೆಯಲ್ಲಿ ದುಡ್ಡು ಬಂದರೆ ತಾನೇ ನಾವು ಕೊಡೋದು ಬಾಕ್ಸ್ಗೆ ಹತ್ತು ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಒಂದು ಎಕ್ರೆಗೆ ಹತ್ತು ಸಾವಿರ ಬಾಕ್ಸ್ ಆಯಿತು ಅಂತ ಇಟ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ಬರ್ತದೆ ಎಲ್ಲಿಂದ ತರೋದದ್ನ ನಾವು ಬಂಡ್ವಾಳ ಆಲ್ರೆಡಿ ಎರ್ಡು ಲಕ್ಷ ಎರಡ್ವರೆ ಲಕ್ಷ ಹಾಕಿರ್ತೀವಿ ಕೂಲಿಗೆ ಕೊಟ್ಟಿರ್ತೀವಿ ಅಷ್ಟೆಲ್ಲ ಆಗಿ ನಾವು ರೈತರಿಗೆ ತುಂಬ ಕಷ್ಟ ಇದೆ ನೋಡೋರಿಗೆ ಅನ್ನಿಸುತ್ತೆ ರೈತರಿಗೇನಪ್ಪಾ ನಮ್ಮ ಜನ ಹೇಗೆ ಅಂದರೆ ಯಾರೋ ಒಬ್ಬ ರೈತ ಒಂದು ಬೆಳೆ ತಂದು ಮಾರಬೇಕು ಅಂತ ಮಾರ್ಕೆಟಿಗೆ ಎತ್ಕೊಂಡು ಬರ್ತಾನೆ ರೋಡ್ ಸೈಡಲ್ಲಿ ಹಾಕ್ಕೋತಾನೆ ಟೊಮೆಟೋ ಹೇಗಪ್ಪಾ ಕೆ ಜಿ ಅಂತ ಕೇಳ್ತೀವಿ ಅವ್ನು ಇಪ್ಪತ್ತು ರೂಪಾಯಿ ಅಂತಲೇ ಏ ಅಲ್ಲೆಲ್ಲ ಹದ್ನೈದು ರೂಪಾಯಿ ಕೊಡ್ತಾರೆ ಹದ್ನೈದು ರೂಪಾಯಿ ಕೊಡೋವಂಗಿದ್ರೆ ತೊಗೊಳ್ತೀವಿ ಅಂತಲೇ ಇದೇ ಜನ ನಾವು ಸೂಪರ್ ಮಾರ್ಕೆಟ್ಗೋದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಬಳ್ಳಾಪುರ ರಿಲಯನ್ಸ್ ಫ್ರೆಶ್ ಇದೆ ಅಲ್ಲೋಗ್ತೀವಿ ಅಲ್ಲಿ ಟೊಮೆಟೋ ಮೇಲೆ ಸ್ಟಿಕ್ಕರ್ ಹಾಕಿರ್ತಾರೆ ಎಲ್ಲ ನೀಟಾಗಿ ಒರಿಸ್ಬಿಟ್ಟು ಟೊಮೆಟೋ ಇಟ್ಬಿಟ್ಟು ಅದನ್ನ ಎ ಸಿ ಶೋ ಎ ಸಿ ಶೋರೂಮಲ್ಲಿರುತ್ತೆ ಕೆ ಜಿ ಫಿಫ್ಟೀನ್ ರೂಪಿ ಟ್ವೆಂಟಿ ಫೈವ್ ರೂಪೀಸ್ ಅಂತ ಹಾಕಿರ್ತೀವಿ ಮುಲಾಜಿಲ್ದೆನು ತೊಗೊಳ್ತೀವಿ ಅಲ್ಲಿ ನಾವು ಚೌಕಾಸಿ ಮಾಡಲ್ಲ ಅಂಗ್ಡಿಗೆ ಹೋಗ್ತೀವಿ ಮನೆ ಹತ್ತಿರ ಯಾವುದೋ ಅಂಗಡಿಗೆ ಚಿಲ್ಲರೆ ಅಂಗಡಿಗೆ ಅಲ್ಲಿ ತರಕಾರಿ ಮಾರ್ತಾಯಿರ್ತಾನೆ ಅಲ್ಲಿ ಚೌಕಾಸಿ ಮಾಡಲ್ಲ ನಾವು ಮಾರ್ಕೆಟ್ಗೆ ಹೋಗ್ತೀವಿ ತರಕಾರಿ ಮಾರ್ಕೆಟ್ ತೊಗೊಳ್ಳೋದಕ್ಕೆ ಅಲ್ಲಿ ಚೌಕಾಸಿ ಮಾಡಲ್ಲ ನಾವು ಅದೇ ಯಾರೋ ಒಬ್ಬ ಬಡ ರೈತ ಎಲ್ಲೋ ರಸ್ತೆ ಮಧ್ಯ ಬೆಳೆ ಅವನ್ನ ಬೆಳೆನ ಅವನೇ ಮಾರಿ ಒಂದಷ್ಟು ದುಡ್ಡು ಸಂಪಾದನೆಗಂತ ಹಾಕ್ಕೊಂಡ್ರೆ ನಾವು ಅವನಿಗೆ ಚೌಕಾಸಿ ಮಾಡ್ತೀವಿ ಈ ಮನಸ್ಥಿತಿ ಹೋಗಬೇಕು ಈ ಮನಸ್ಥಿತಿ ಹೋದರೆ ರೈತರಿಗೆ ಒಂದಷ್ಟು ನಾಲ್ಕು ಕಾಸು ಮಾಡ್ಬೋದು ಅಂತ ನನಗನ್ನಿಸ್ತದೆ ಇನ್ನೂ ಈಗ ತುಂಬ ಟೆಕ್ನಾಲಜಿ ಇಂಪ್ರೂವಾಗಿದೆ ಈ ತಂತ್ರಜ್ಞಾನ ರೈತ್ರಿಗೆ ಯಾವ ಥರ ನೆರವು ಕೊಡುತ್ತೆ ಅಂತ ಒಂದಿದೆ ತಂತ್ರಜ್ಞಾನ ಅನ್ನೋದು ಎರಡು ಕತ್ತಿಯ ಅಲಗು ಅನುಕೂಲವೂ ಇದೆ ಅನಾನುಕೂಲವೂ ಇದೆ ಉದಾಹರಣೆಗೆ ಟ್ರ್ಯಾಕ್ಟ್ರಲ್ಲಿ ಬಿತ್ತನೆ ಮಾಡ್ತೀವಿ ನಾವು ಟ್ರ್ಯಾಕ್ಟ್ರಲ್ಲಿ ಬಿತ್ತನೆ ಮಾಡೋಕೆ ಶುರುವಾದಾಗಿಂದ ಎತ್ತು ಬಳಸುವಿಕೆ ಕಮ್ಮಿಯಾಗಿದೆ ಎತ್ತು ಬಳಕೆ ಕಮ್ಮಿಯಾಗಿದ್ದೇನಾಯಿತು ಹೊಲಕ್ಕೆ ಗೊಬ್ಬರ ಕಮ್ಮಿಯಾಯಿತು ಎತ್ತು ಓಡಾಡೋವಾಗ ಗಂಜಲ ಹಾಕ್ತಾಯಿತ್ತು ಸಗಣಿ ಹಾಕ್ತಾಯಿತ್ತು ಅದೆಲ್ಲ ಗೊಬ್ಬರ ಆಗ್ತಾಯಿತ್ತು ಈಗದೆಲ್ಲ ಏನೂ ಇಲ್ಲ ಟ್ಯಾಕ್ಟ್ರ್ ಬಾಡಿಗೆಗೆ ತರ್ತೀವಿ ಒಂದು ಗಂಟೆಗೆ ಇಷ್ಟು ಅಂತ ಒನ್ ಅವರಲ್ಲಿ ಅವನು ಹೊಲ ಹೂತ್ಬಿಟ್ಟು ಹೊರಟೋಗ್ಬಿಡ್ತಾನೆ ಮತ್ತೇನಾದ್ರೂ ಆಗಬೇಕಂತಿದ್ರೆ ನಾವು ಕ ಚನಿಕೆ ಗುದ್ದಲಿ ಹಿಡ್ಕೊಂಡು ನಾವು ಮಾಡ್ಬೇಕದನ್ನ ಇದು ಸಮಸ್ಯೆ ತಂತ್ರಜ್ಞಾನದ ಅನುಕೂಲ ಏನಾಗಿದೆ ಅಂದರೆ ಮಳೆ ಯಾವಾಗ ಬರುತ್ತೆ ಅನ್ನೋದೊಂದು ಗೊತ್ತಾಗ್ಬೋದು ನಮಗೆ ಹೊಸ ಟೆಕ್ನಾಲಜಿ ಇದೆ ಫೋನುಗಳಲ್ಲಿ ಮಳೆ ಇಂಥ ದಿನ ಬರುತ್ತೆ ಈಗ ಬರಲ್ಲ ಇದು ನಮಗೆ ಗೊತ್ತಾಗುತ್ತೆ ಇನ್ನೂ ಸಣ್ಣ ರೈತ್ರಿಗೆ ತರಬೇತಿ ಕೊಡತಕ್ಕಂಥದ್ದು ಸರ್ಕಾರದ ಮಟ್ದಲ್ಲಿ ಮಾಡ್ತಾಯಿದ್ದಾರೆ ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರು ಆದರೆ ಅದು ತಲುಪಬೇಕಾದವ್ರಿಗೆ ತಲುಪ್ತಾಯಿಲ್ಲ ಅವ್ರೇನು ಮಾಡ್ತಾರೆ ವಿ ಎಗೋ ಯಾರಿಗೋ ಹೇಳ್ತಾರೆ ಅವ್ರೋಗಿ ಯಾರೋ ಅವ್ರು ಪರಿಚಯದವ್ರು ನಾಲ್ಕು ಜನನ ಕರ್ಕೊಂಡ್ಬಂದು ಕೂರಿಸಿ ಅವರಿಗೊಂದು ಟ್ರೈನಿಂಗ್ ಕೊಡ್ತಾರೆ ಒಂದಷ್ಟು ಬಿಲ್ ಬರ್ಕೋತಾರೆ ಹೋಗ್ತಾರೆ ನಿಜವಾಗ್ಲೂ ಅವಶ್ಯಕತೆ ಇರ್ತಕ್ಕಂಥ ರೈತನಿಗೆ ಯಾವುದೇ ರೀತಿ ತರಬೇತಿ ಸಿಗ್ತಾಯಿಲ್ಲ ಸಹಾಯ ಸಿಗ್ತಾಯಿಲ್ಲ ಕಷ್ಟಪಡೋರು ಪಡ್ತಾನೆಯಿದ್ದಾರೆ ಇನ್ನೂ ದೊಡ್ಡ ಸಮಸ್ಯೆ ಅಂದರೆ ಕೂಲಿ ಸಮಸ್ಯೆ ರೈತರಿಗೆ ಕೆಲಸ ಮಾಡಿಸೋದಕ್ಕೆ ಕೂಲಿಯವ್ರು ಸಿಗ್ತಾಯಿಲ್ಲ ಒಂದು ಕೂಲಿಯವ್ರನ್ನ ಕರ್ಕೊಂಡು ಬರಬೇಕೆಂದರೆ ಎಷ್ಟು ಕಷ್ಟ ಇದೆ ಅಂದರೆ ಹೇಳ್ತಾರೆ ನರೇಗಾ ಮಾಡಿದ್ದೀವಿ ನರೇಗಾಗೆ ಹೋಗ್ತೀವಿ ಅಂತಾರೆ ಎಷ್ಟೋ ಜನ ನರೇಗಾದಲ್ಲಿ ಬಿಲ್ ತೊಗೊಳ್ಳೋಕೋಸ್ಕರ ಇರ್ತಾರೆ ಹೋಗಿ ತಂದುಕೊಡ್ತಾರೆ ಬಿಲ್ ತೊಗೊಳ್ತಾರೆ ಅವ್ರು ಕೆಲಸ ಮಾಡಲ್ಲ ನರೇಗಾದಲ್ಲಿಂದ ಕಾಂಟ್ರ್ಯಾಕ್ಟ್ರು ಆ ದುಡ್ಡಿಗೋಸ್ಕರ ಓಡಾಡಿಕೊಂಡಿರ್ತಾರೆ ಹಾಗಾಗಿ ರೈತರಿಗೆ ಕೂಲಿಯವ್ರದ್ದು ಬಹಳ ಸಮಸ್ಯೆ ಇದೆ ಕೃಷಿ ಅನ್ನೋದು ಈ ಭೂಮಿ ಮೇಲೆ ಹುಟ್ಟಿದಮೇಲೆನೆ ನಾಗರೀಕತೆ ಬೆಳೆದಿದ್ದು ಅಂತ ಕೆಲವರು ಹೇಳ್ತಾರೆ ಕೃಷಿ ಇದ್ದರೇನೆ ಈಗ ಒಂದು ಹೇಳ್ತೀನಿ ನೋಡಿ ನಾವೆಲ್ಲ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾಯಿದ್ದೀವಿ ಸ್ಮಾರ್ಟ್ ಫೋನ್ ಇಲ್ದೇನೂ ನಾವು ಬದುಕ್ಬೋದು ಜೀವನಕ್ಕೇನು ಸಮಸ್ಯೆ ಇಲ್ಲ ಸ್ಮಾರ್ಟ್ ಫೋನ್ ಇಲ್ಲಾಂದ್ರೆ ಜೀವನ ನಡೀತದೆ ಆದರೂ ನಮಗೆ ಸ್ಮಾರ್ಟ್ ಫೋನ್ ಬೇಕೇ ಬೇಕು ಕಂಪ್ನಿ ಬೇಕೇ ಬೇಕು

ಟೂ ವೀಲರ್ ಇಲ್ದೇನು ನಮ್ಮ ಜೀವನ ನಡೀತದೆ ಆದ್ರೂ ನಮಗೆ ಟೂ ವೀಲರ್ ಬೇಕೇ ಬೇಕು ಟೂ ವೀಲರ್ ಶೋರೂಮು ಟೂ ವೀಲರ್ ಕಂಪ್ನಿ ಬೇಕೇ ಬೇಕು ಅರ್ಥಾಗ್ತದಲ್ಲ ಅದೇ ಥರ ಟೆಕ್ನಾಲಜಿ ಸಾರಾಯಿ ಬೇಕೇ ಬೇಕು ನಮಗೆ ಸಾರಾಯಿ ಕುಡಿದೇಯಿದ್ರು ಮನುಷ್ಯ ಬದುಕ್ತೀವಿ ಆದರೆ ಅದಿಲ್ಲದೇ ಸಾರಾಯಿ ಅಂಗಡಿ ಬೇಕು ವೈನ್ ಸ್ಟೋರ್ ಬೇಕು ವೈನ್ಸ್ ಮಾರುವವ್ನು ಬೇಕು ಆದರೆ ಅನ್ನ ಇಲ್ಲದೇ ನಾವು ಬದುಕೋಕ್ಕಾಗಲ್ಲ ಯಾರೇ ರೈತನ ಬಗ್ಗೆ ನಾವ್ಯಾರು ತಲೆ ಕೆಡಿಸ್ಕೊಳ್ತಾನೆ ಇಲ್ಲ ಯಾವ ಸರ್ಕಾರಕ್ಕೂ ರೈತರ ಬಗ್ಗೆ ಕಾಳಜಿ ಇಲ್ಲ ರೈತರು ಅಂದರೆ ಎರಡನೇ ದರ್ಜೆ ನಾಗರೀಕರು ಇವರಿಗೆಲ್ಲ ರೈತರು ಯಾವಾಗ ಅಭಿವೃದ್ಧಿಯಾಗಲ್ವೋ ಅಲ್ಲಿವರೆಗೂ ಯಾವುದೇ ದೇಶ ಅಭಿವೃದ್ಧಿಯಾಗಲ್ಲ ಅಂತ ನನ್ನ ಅನಿಸಿಕೆ